ಹಾಂ ಪಬ್ಜಿ ಪಬ್ಜಿ ಗೇಮನ್ನ ಆಟ ಆಡ್ತಾ ಇದ್ವಿ ನಾವು ಅದೇ ಲಾಕ್ಡೌನ್ ಆದ ಸಂದರ್ಭದಲ್ಲಿ ಕಾಲೇಜ್ ಇರ್ತಾ ಇರಲಿಲ್ಲ ಇವಾಗೆಲ್ಲು ಹೊರ್ಗಡೆ ಓ ಹೋಗೊಂಥ ಸನ್ನಿವೇಶಗಳೂ ಇರ್ತಾ ಇರಲಿಲ್ಲ ಆ ಟೈಮಲ್ಲಿ ಹಾಗಾಗಿ ಪಬ್ಜಿನ ಆಟ ಆಡ್ತಿದ್ವಿ ಅದು ತು ಏನು ತುಂಬ ದಿನ ಅಲ್ಲ ಯಾಕಂದರೆ ಅದು ಆಟ ಆಡ್ದಂಗೆ ಆಟ ಆಡ್ದಂಗೆ ಅದು ಒಂಥರ ಹುಚ್ ಹಿಡಿಸ್ಬಿಡುತ್ತೆ ಅದಕ್ಕೇನೆ ಬರಿ ಪ್ ಗೇಮ್ ಬಿಟ್ಟರೆ ಮತ್ತೆ ಆಟ ಬಿಟ್ಟರೆ ಮತ್ತೆ ಏನು ಕೆಲಸ ಮಾಡಕ್ಕೆ ಆಗೋಲ್ಲ ಆ ಥರ ಅದೊಂಥರ ಅಡಿಕ್ಟ್ ಆಗಿಬಿಡ್ತೀವಿ ಸೊ ಅದಾದ ಮೇಲೆ ಏನು ಹೆಂಗೋ ಟೈಮ್ ಪಾಸ್ ಮಾಡಬೇಕಲ್ಲ ಅಂತಂದುಬಿಟ್ಟು ಪಬ್ಜಿ ಆಟ ಆಡಿದ್ವಿ